ಸರ್ ನನಗೆ ಒಂದು ಬಾಡ್ಗೆಗೆ ಒಂದು ಕಾರ್ ಬೇಕಾಗಿದೆ ನಾನು ಕೋಲಾರ ಸುತ್ತಮುತ್ಲು ಎಲ್ಲ ಒಂದು ಲೋಕಲ್ ಟ್ರಿಪ್ಪು ಹೊಡಿಬೇಕು ನಾನು ಹೀಗೆ ಕುರುಡುಮಲೆ ಕೋಟಿಲಿಂಗೇಶ್ವರ ಮತ್ತು ಕುರುಡುಮಲೆ ಆಮೇಲೆ ಮುಳ್ಬಾಗಲು ಆಂಜನೇಯ ದೇವ್ಸ್ತಾನ ನೃಸಿಂಹ ತೀರ್ಥ ನೋಡಬೇಕು ಆಮೇಲೆ ಹೀಗೆ ಬಂದ ಅಲ್ಲಿ ಕೊಲದೇವಿ ದೇವಸ್ಥಾನ ಇದೆ ಗರುಡನ ದೇವಸ್ಥಾನ ಇದೆ ಅದು ನೋಡಬೇಕು ಹಾಗೆ ಬಂದು ಶ್ರೀನಿವಾಸಪುರ ಅರ್ಕೇರಿ ರಸ್ತೆಲಿ ಒಂದು ನಾಗನಾಥೇಶ್ವರನ ದೇವಸ್ಥಾನ ಇದೆ ಅದೊಂದು ನೋಡಬೇಕಾಗಿದೆ ಅಲ್ಲೊಂದು ಅಗ್ರಹಾರ ಕೂಡ ಇದೆಯಂತೆ ಅಲ್ಲಿ ಅದು ತುಂಬ ಚೆನ್ನಾಗಿ ನೋಡ್ಬೇಕಾಯ್ರೋ ದೇವಸ್ಥಾನ ಒಂದು ದಕ್ಷಿಣೇಶ್ವರನ ದೇವಸ್ಥಾನ ಇದೆ ಕರಡಿಪುರ ಅಂತ ಹೀಗೆ ಒಂದು ಒಂದು ನೂರೈವತ್ತು ಕಿಲೋಮೀಟ್ರು ನನ್ನದು ರೇಂಜಿದೆ ಅಲ್ಲಿ ಹೋಬೇಕು ಒಳ್ಳೆ ಗಾಡಿ ಇದ್ದರೆ ನನಗೆ ಕಾರು ರೆಷ್ಟೇ ಕಿಲೋಮೀಟ್ರಿಗೆಷ್ಟು ಅಂತ ಅನ್ಬಿಟ್ಟು ಸ್ವಲ್ಪ ತಿಳಿಸಿ ನನಗೆ ಹಾಂ ನಾನು ಸುಮಾರು ಬೆಳಗಿಂದ ಸಂಜೆವರೆಗೆ ಆಗತ್ತದು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ತೊಗೊಂಡ್ರೆ ರಾತ್ರಿ ಒಂದು ಎಂಟು ಗಂಟೆವರೆಗೆ ವಾಪಸ್ ಹಾಗೆ ಸಾಧ್ಯವಿದ್ದರೆ ಕೋಲಾರದಲ್ಲಿ ಅಂತರಗಂಗೆ ನೋಡಬೇಕಾಗಿದೆ ಸೋಮನ ಸೋಮೇಶ್ವರ ದೇವಸ್ಥಾನ ಮತ್ತು ಕೋಲಾರಮ್ಮನ ದೇವಸ್ಥಾನ ನೋಡಬೇಕು ಮತ್ತು ಸಾಧ್ಯವಾದರೆ ಮಾಲೂರು ಕೂಡಾ ಕವರ್ ಮಾಡಬೇಕು ಅಂತಿದ್ದೀನಿ ಇಷ್ಟು ನನ್ನ ಯೋಜನೆ ಇದೆ ನೋಡಿ ಒಳ್ಳೆ ಕಾರಿದ್ದರೆ ನಮಗೆ ಹೇಳಿ ಬಾಡ್ಗೆಗೆ ಎಷ್ಟು ಅಂತ ಹೇಳ್ಬಿಟ್ಟು ತಿಳಿಸಿ ಹಾಂ ಒಂದು ಕಾರು ಬೇಕಾಗಿದೆ ಬಾಡಿಗೆಗೆ